ಶಾಲೆ ಅಂತ ಬಂದಾಗ ನನಗೆ ನೆನಪಾಗೋದು ಒಂದು ದಿನ ನಾನು ಮತ್ತು ನನ್ನ ಸ್ನೇಹಿತರು ತರಗತಿಯಲ್ಲಿ ಪಾಠ ಕೇಳ್ತಿದ್ವಿ ಅದು ಕನ್ನಡ ಪಾಠ ಆಗಿತ್ತು ಆ ವೇಳೆ ಮೋಡ ಕವಿದ ವಾತವರಣ ಕೂಡ ಇತ್ತು ಆ ಸಂದರ್ಭದಲ್ಲಿ ಮಳೆ ಕೂಡ ಜೋರಾಗಿ ಬಂತು ಆಗ ನಾವು ಮತ್ತು ನನ್ನ ಸ್ನೇಹಿತರು ಸೇರಿ ಶಿಕ್ಷಕರಿಗೆ ವಿನಂತಿಸಿಕೊಂಡಿದ್ವಿ ನಾವು ಮಳೆಯಲ್ಲಿ ಆಟ ಆಡಬೇಕು ಅಂತ ಆಗ ನಮ್ಮ ಶಿಕ್ಷಕರು ಕೂಡ ಒಪ್ಪಿಕೊಂಡಿದ್ದರು ಕೂಡ ಆಗ ನಾವು ಮತ್ತು ನನ್ನ ಸ್ನೇಹಿತರು ಸೇರಿ ಮಳೆಯಲ್ಲಿ ಆಟ ಆಡಲು ಸಂಭ್ರಮಿಸಲು ಮುಂದಾದ್ವಿ ಆ ವೇಳೆ ಕಾಗದದಿಂದ ದೋಣಿಯನ್ನು ಮಾಡಿ ಹರಿಯುತ್ತಿದ್ದ ನೀರಿಗೆ ಬಿಡ್ತಿದ್ವಿ ಅಲ್ದೇ ಮಳೆ ನಿಂತ ಸಂದರ್ಭದಲ್ಲೂ ಕೂಡ ಮಣ್ಣಿನಿಂದ ಗೊಂಬೆಗಳನ್ನ ಮಾಡಿ ಸಂಭ್ರಮಿಸ್ತಿದ್ವಿ ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ತುಂಬಾ ಮಜವನ್ನು ಮಾಡ್ತಿದ್ವಿ ಮಳೆಯಿಂದಾಗಿ ತುಂಬ ಸಂತೋಷವಾಗಿ ಕೂಡ ಇರ್ತಿದ್ವಿ